ನಮ್ಮ ಪ್ರದೇಶದಲ್ಲಿ ಹಲವಾರು ಸಾಂಪ್ರದಾಯಿಕ ಹಬ್ಬ ಅಥವಾ ಆಚರಣೆಗಳಿವೆ ಅಂಥದರಲ್ಲಿ ಕೆಲವು ಹಬ್ಬಗಳಲ್ಲಿ ಪ್ರವಾಸಿಗರು ಬಂದು ನೋಡಬಹುದು ಆದರೆ ಭಾಗವಹಿಸುವಂಥ ಅವಕಾಶವಿರುವುದಿಲ್ಲ ಆನಂದಿಸಬಹುದು ಆ ಸಂದರ್ಭವನ್ನು ಉದಾಹರಣೆಗೆ ಹೇಳುವುದಂದ್ರೆ ಯಕ್ಷಗಾನ ಇದು ನಮ್ಮ ಈ ಶಿವಮೊಗ್ಗದಲ್ಲಿ ಅತ್ಯಂತ ಪ್ರಚಲಿತದಲ್ಲಿದೆ ಅದಲ್ಲದೆ ಡೊಳ್ಳು ಕುಣಿತ ಹಾಗೂ ಇನ್ನೂ ಹೇಳಬೇಕಿದ್ರೆ ದಸರಾ ಮೈಸೂರಲ್ಲಿ ಹೇಗೆ ದಸರಾ ಆಚರಿಸಲಾಗುತ್ತದೋ ಹಾಗೆ ನಮ್ಮ ಈ ಶಿವಮೊಗ್ಗದಲ್ಲಿ ಕೂಡ ಅತ್ಯಂತ ಮಹೋನ್ನತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಅದಲ್ಲದೆ ಫಲಪುಷ್ಪ ಪ್ರದರ್ಶನ ನಮ್ಮ ಈ ಶಿವಮೊಗ್ಗದ ಗಾಂಧಿ ಪಾರ್ಕ್ನಲ್ಲಿ ಮೂರು ದಿನಗಳ ಕಾಲ ವಾರ್ಷಿಕ ಪ್ರದರ್ಶನವನ್ನು ಆಯೋಜಿಸಲಾಗುತ್ತದೆ ಅಲ್ಲಿ ವಿವಿಧ ಬಗೆಯ ನರ್ಸರಿ ತೋಟ ಅಥವಾ ಹೂವಿಗೆ ಹೂವುಗಳ ಪ್ರದರ್ಶನ ನೀಡಲಾಗುತ್ತದೆ ಇಲ್ಲಿ ರಾಜ್ಯದಿಂದ ಸಾವಿರಾರು ಜನರು ಭಾಗವಹಿಸ್ತಾರೆ ಹಾಗೂ ಇಲ್ಲಿ ಪ್ರವಾಸಿಗರನ್ನು ಕೂಡ ಬರ್ತಾರೆ ಅದಲ್ಲದೆ ಕೊಡಚಾದ್ರಿ ವೈಭವ ವರ್ಷದ ದ್ವಿತೀಯಾರ್ಧದಲ್ಲಿ ಆಚರಿಸಲಾಗುವ ಸಾಧಾರಣ ಐದರಿಂದ ಏಳು ದಿನಗಳ ಕಾಲ ಈ ವಾರ್ಷಿಕ ಉತ್ಸವವಾಗಿದ್ದು ಇಲ್ಲಿ ಕರಕುಶಲ ವಸ್ತುಗಳು ಉತ್ಪನ್ನ ಸ್ಥಳೀಯ ಪಾಕ ಪದ್ಧತಿ ಅಂದರೆ ನಮ್ಮ ತಿಂಡಿ ತಿನಿಸು ಮುಂತಾದ ಕೈಗಾರಿಕಾ ಉತ್ತೇಜನ ಹಾಗೂ ಆಚರಿಸಲಾಗುತ್ತದೆ ಅದಲ್ಲದೆ ಇಲ್ಲಿ ಪ್ರವಾಸಿಗರು ಸಂದರ್ಶಕರು ಸಾಂಪ್ರದಾಯಿಕ ಕರಕುಶಲವನ್ನು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ ಅಲ್ಲದೆ ಕೊಂಡುಕೊಳ್ಳಿಕ್ಕೂ ಬರ್ತಾರೆ